ನಾನು ನನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು ಹೊರಟಿದ್ದೇನೆ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೇರಿಸುವಾಗ ನಾನು ಮುಖ್ಯೋಪಾಧ್ಯಾಯರನ್ನು ಕೇಳು ಕೇಳಿಕೊಂಡೆ ಆಗ ಆ ಸಂದರ್ಭದಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಾ ಅಂತ ಹೇಳಿದರು ಆಗ ಅಲ್ಲಿ ಅವರು ಏಳನೇ ತರಗತಿಗೆ ಸೇರ್ಸ್ಕೊಳ್ತೀರಿ ಅಂತ ಹೇಳಿದರು ಅವರು ಆರನೇ ತರಗತಿ ನಮ್ಮೂರಲ್ಲಿ ಓದಿದರು ಹಾಗಾಗಿ ಇವಾಗ ಏಳನೇ ತರಗತಿಗೆ ಸೇರ್ಸ್ಕೊಳ್ತೀರಿ ಅಂತ ಹೇಳಿದರು ಮತ್ತು ಅವರದ್ದು ಶುಲ್ಕ ಎಷ್ಟು ಅಂತ ನಾವು ಮುಖ್ಯೋಪಾಧ್ಯಾಯರನ್ನು ಕೇಳಿದಾಗ ಅವರು ಶುಲ್ಕ ಇಷ್ಟಾಗುತ್ತೆ ಅಂತ ಹೇಳಿದರು ಮತ್ತು ಆಗ ನಾನು ಅಲ್ಲಿ ಜಾಸ್ತಿಯಾಗುತ್ತೆ ಮತ್ತು ನಾನು ಹೇಳಿದೆ ಮತ್ತು ಅಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಮುಖ್ಯೋಪಾಧ್ಯಾಯರನ್ನ ಕೇಳಿದಾಗ ಅಲ್ಲಿ ಎಲ್ಲ ಮಕ್ಕಳಿಗೆ ಸೌಲಭ್ಯಗಳು ಇದ್ದವು ಅಂದರೆ ಶೌಚಾಲಯ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು ಮತ್ತೆ ಅಲ್ಲಿ ಶಾಲೆಗಳು ಚೆನ್ನಾಗಿ ಪಾಠವನ್ನು ಮಾಡ್ತಿದ್ದರು ಶಾಲೆಯಲ್ಲಿ ಮತ್ತು ಹಾಗೆ ಎಲ್ಲ ಸರ್ಗಳು ಕಛೇರಿಯಲ್ಲಿ ಇರ್ತಿದ್ದರು ಅವರನ್ನೆಲ್ಲರನ್ನೂ ಕೇಳಿದಾಗ ಶಾಲೆ ತುಂಬ ಚೆನ್ನಾಗಿದೆ ಎಲ್ಲರೂ ಮಕ್ಕಳು ಬಹಳಷ್ಟು ಜನ ಇಲ್ಲೇ ಸೇರಿದ್ದಾರೆ ಅಂತ ಹೇಳಿದರು ಆಗ ನನಗೆ ತುಂಬ ಇಷ್ಟ ಆಯಿತು ಮತ್ತು ಅಲ್ಲಿನ ಒಂದು ಎಲ್ಲರಿಗೂ ಮಕ್ಕಳಿಗೂ ಸಹ ಕ್ರೀಡೆಗಳಲ್ಲಿ ಕ್ರೀಡೆಗಳನ್ನು ಭಾಗವಹಿಸುವುದಕ್ಕೆ ಅವಕಾಶ ಕೊಡ್ತಿದ್ದರು ಅಷ್ಟೇ ಹೆಚ್ಚಿನದಾಗಿ ಅಲ್ಲಿ ಸೌಲಭ್ಯಗಳು ಬಹಳಷ್ಟು ಇದ್ದವು ಹಾಗಾಗಿ ನಾನು ಆ ಶಾಲೆಗೆ ಸೇರ್ಸಿದ್ದು ಸೇರಿಸುತ್ತೇನೆ